ಹಾಂ ಟ್ರಾವೆಲ್ ಏಜಂಟೇನು ಅಲ್ವಾ ಹಾಂ ನಮಗೆ ಮಹಾಬಲೇಶ್ವರ ಟೆಂಪಲಿಗೆ ಹೋಗೋದಿತ್ತು ಹಾಂ ನಾಳೆನೇ ಹೋಗೋದಿತ್ತು ನಮ್ದು ನಮ್ದು ಪ್ಯಾಮಿಲಿ ಜೊತೆ ಹೋಗೋದು ಹಾಂ ನಾವು ಒನ್ ನಾವು ಹತ್ತು ನಾವು ಹತ್ತು ಜನ ಇದೀವಿ ನಾಳೆನೇ ಹೋಗೋದು ಹಾಂ ಹಾಂ ಹಾಂ ಓಕೆ ಟಿ ಟೇವ್ ಎಷ್ಟಾಗುತ್ತದೆ ಅಮೌಂಟು ಅಂದರೆ ಮಹಾಬಲೇಶ್ವರ ಟೆಂಪಲ್ ಅಂದರೆ ಅಲ್ಲಿಂದ ಅಂದರೆ ಮುರುಡೇಶ್ವರನಲ ಅಲ್ಲಿಂದಾ ಹಾಂ ಅಲ್ಲಿಂದಾ

ಹೌದ ಅಂದೇ ಟೆಂಪಲಿಗೆ ಅಷ್ಟೇ ಅಂತಲ್ಲ ಅಂದರೆ ಬೇಗ ಆದರೆ ನೀವು ಅಲ್ಲೆಲ್ಲಾ ಕರ್ಕೊಂಡು ಹೋಗ್ತೀರಲ್ಲ ಹಾಂ ಚಾರ್ಜಸ್ ಎಷ್ಟಾಗತ್ತೆ ಹಾಗಿದ್ರೇ ನಮಗೆ ಬೆಳಗ್ಗೆ ಹಾಂ ಹಾಂ ಓಕೆ ನಮ್ಗೆ ಬೆಳಗ್ಗೆ ಎಂಟು ಗಂಟೆ ಹಿಂಗ್ ಹೊರಟ್ರು ಓಕೆ ನಿಮಗೆ ಅಂದರೆ ಎಲ್ಲ ಕಡೆ ಕರ್ಕೊಂಡು ಹೋಗ್ಲಿಕೆ ಎಷ್ಟು ಗಂಟೆ ಇಂದಾ ಎಷ್ಟು ಗಂಟೆ ಟೈಮ್ ಅಜೆಷ್ಟ್ ಹೆಂಗೆ ಆಗುತ್ತೆ ಅಂತಾ ನೀವು ಹೇಳಿ ಅಷ್ಟೊತ್ತಿಗೆ ನಾವು ಇದು ಮಾಡ್ತೀವಿ ನಮ್ದು ನಮ್ದು ಹಡಿನ್ಬಳಾ ಹಡಿನ್ಬಳಾ ಆಗುತ್ತೆ ಹಡಿನ್ಬಳದಿಂದ ಓದ್ ಹೋಗುತ್ತೆ ಅಂದರೆ ಅಲ್ಲಿಂದ ಎಷ್ಟೋತ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಎಷ್ಟು ಅಂದರೆ ದೂರ ಎಷ್ಟುಆಗುತ್ತೆ ಎಷ್ಟೋತ್ತು ಬೇಕಾಗ್ಬೌದು ಟೈಮು

ಒಂದೇ ದಿನಕ್ಕೆ ಟೆನ್ ತೌಸಂಡಾ ಹಾಂ ಕಡಿಮೆ ಹೌದಾ ಹಾಂ ಸರಿ ನಾವು ನೀವು ಎಷ್ಟು ಹಾಂ ಹಾಂ ನೀವು ಅಂದರೆ ಊಟಕ್ಕೆ ಅದೆಲ್ಲ ನಿಮ್ದೆ ಖರ್ಚ್ ಇರುತ್ತಲ ಅದೆಲ್ಲ ಎಲ್ಲಾ ಸೇರಿಸಿ ಅಷ್ಟು ಆಗುತ್ತಲ ಹಾಂ ಓಕೆ ಅಂದರೆ ನಾಳೆ ಎಷ್ಟೋತ್ತು ಎಷ್ಟೋತ್ತಿಗೆ ನಾವು ಇರ್ಬೇಕು ರಡಿ ಇರಬೇಕು ಹ್ಞೂ ಹ್ಞೂ ಹಾಂ ಓಕೆ ಸರಿ ನಾವು ಬರ್ತಿವಿ ಹಂಗಿದ್ರೆ ಅದನ್ನೇ ಇದು ಮಾಡಿ ಪಿಕ್ಸ್ ಮಾಡಿ ಹಾಂ ಕನ್ ಹಾಂ ಹಾಂ ಹೌದು ಕನ್ಫಮು ನಿಮಗೆ ಎಲ್ಲ ನಾಳೆ ಮುಗ್ದಿದ ತಕ್ಷಣ ನಿಮ್ಗೆ ಅಮೌಂಟ್ ಕೊಡ್ಬೌದಲ ಹೌದ ಹಾಂ ಸರಿ ಸರಿ ಓಕೆ ಕನ್ಫಾಮ್ ನಾವು ಪೇ ಮಾಡ್ತೀವಿ ನೀವು ಗೂಗಲ್ ಪೇ ಒರ್ ಏನಾರು ಕಳಿಸಿ ನಾವು ಮಾಡ್ತೀವಿ ಹಾಂ ಓಕೆ ತ್ಯಾಂಕ್ ಯು